ಕಳೆದ ಒಂದು ವರ್ಷದಲ್ಲಿ ನಾನು ಮರೆಯಲಾರದ ಸಂದರ್ಭ ಅಂತಂದರೆ ಹಾಗೂ ಅನುಭವಗಳನ್ನು ಹೇಳ್ಬೇಕು ಅಂತಂದರೆ ನಾನು ನನ್ನ ಇಂಜಿನಿಯರಿಂಗ್ ಸೇವೆಯಲ್ಲಿ ಕೊನೆ ಕೊನೆಯಾ ರಿ ನಿವೃತ್ತೀ ಸಂದರ್ಭದಲ್ಲಿ ಬಂದಾಗ ಲ್ಯಾಂಡ್ ಎಕ್ವೀಷನ್ ಅಂಥ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಲ್ಯಾಂಡ್ ಎಕ್ವೀಷನ್ ಅಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಾನು ಪಾಲ್ಗೊಂಡಿದ್ದೆ ಭೂ ಸ್ವಾಧೀನ ಪ್ರಕ್ರಿಯೆ ಅದೊಂದು ವಿಚಿತ್ರ ಅನುಭವ ನನಗೆ ಯಾಕಂತಂದರೆ ಈ ಭೂ ಸ್ವಾಧೀನ ಅಧಿಕಾರಿಗಳಾದಂಥವ್ರು ಮುತುವರ್ಜಿವಹಿಸಿ ಮಾಡ್ತಕ್ಕಂಥ ಕೆಲಸ ಬಹಳ ಇರ್ತದೆ ಅವ್ರಿಗೂನೂ ನೂರಕ್ಕೆ ನೂರರಷ್ಟು ಅವರಲ್ಲಿ ಅವ್ರಿಗೆ ಅಧಿಕಾರ ಇರ್ತದೆ ಬಟ್ ಆದರೆ ಅದು ಅವರಲ್ಲಿ ಆಸಕ್ತಿವಹಿಸೋರು ಬಹಳ ಕಡಿಮೆ ಈಗ ಅಸಿಸ್ಟೆಂಟ್ ಕಮಿಷ್ನರ್ ಅಂಥಕ್ಕಂಥ ಕೆ ಎ ಎಸ್ ಅಧಿಕಾರಿಗಳು ಆ ಇಸ್ತಾ ಹಂತದಲ್ಲಿ ಇರ್ತಾರೆ ಎಸ್ ಎಲ್ ಓ ಆ ಎಸ್ ಎಲ್ ಓ ನನ್ನ ನನಗೆ ಬಹಳಾ ಬೇಜಾರಾಗಿದ್ದು ಯಾಕಂದರೆ ಅವ್ರು ಯಾರೂ ಅದ್ರ ಬಗ್ಗೆ ಎಸ್ ಎಲ್ ಓ ಅಂಥ ಪೋಸ್ಟ್ ಅಂತಂದರೆ ಅದೂ ಕೊನೆಯ ಕೊನೆಯ ಪೋಸ್ಟ್ ಅದು ಅಲ್ಲಿ ಅಲ್ಲಿ ಯಾಕಂದರೆ ಕೆಲಸ ಮಾಡಲಿಕ್ಕೆ ಆಮೇಲೆ ಜನ್ರ ಹಿತಾಸಕ್ತಿ ಆಗಲೀ ಸರ್ಕಾರದ ಯೋಜನೆಗಳಿಗೆ ತುಂಬ ಕೊಡುಗೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಅಲ್ಲಿ ಇನ್ಕಮ್ ಇರದೇ ಇರೋದ್ರಿಂದ ಅಗ್ದಿ ನಾನು ಸ್ಪಷ್ಟವಾಗಿ ನನ್ನ ಅನುಭವದಿಂದ ಹೇಳ್ತಾ ಇದೀನಿ ಇನ್ಕಮ್ ಇರುವುದರಿಂದ ಅಲ್ಲಿ ಲಂಚ ಒಂದು ವ್ಯವಸ್ಥೆ ಬಹಳ ಸಂಕೀರ್ಣವಾಗಿರ್ತದೆ ಇತ್ತಿತ್ಲಾಗೀ ನ್ಯಾಷ್ನಲ್ ಹೈವೆ ಅತೊರಿಟಿ ಆಫ್ ಇಂಡಿಯಾ ಎನ್ ಎಚ್ ಎ ಐ ಅಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಗಾಗಿ ಆರ್ ಎಫ್ ಸಿ ಟಿ ಎಲ್ ಎಲ್ ಆರ್ ಆ್ಯಕ್ಟ್ ಅಂತ ತೊಗೊಂಡು ಒಂದು ದೊಡ್ಡ ಬೊ ದೊಡ್ಡು ಒಂದೂ ಆ್ಯಕ್ಟೆ ಮಾಡಿದ್ದಾರೆ ಆ ಆ್ಯಕ್ಟ್ ಪ್ರಕಾರ ಯಾವುದೇ ವಕೀಲರು ಅಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಓನ್ಲಿ ಇಂಜೀನಿಯರ್ಗಳು ಇಂಜೀನಿಯರ್ಗಳು ಪ್ರತಿಯೊಂದು ಹಂತದಲ್ಲಿ ಅದು ಎಲ್ಲ ನೋಟಿಫಿಕೇಶನ್ ಮಾಡ್ತಕ್ಕಂಥ ವ್ಯವಸ್ಥೆ ಇಂಜೀನಿಯರ್ಸ್ ಮಾಡ್ಬೇಕು ಅದಕ್ಕೆ ಪ್ರಕ್ರಿಯೆ ಅದಕ್ಕೆ ಪೂರಕವಾಗೀ ಎಸ್ ಎಲ್ ಓ ಕೆಲಸ ಮಾಡ್ತಾ ಹೋಬೇಕು ಅವಾರ್ಡ್ ಮಾಡಬೇಕು ಅವಾರ್ಡ್ ಮಾಡಿ ರೈತರಿಗೆ ಹಂಚ್ತಕ್ಕಂಥ ಒಂದು ಪರಿಹಾರವನ್ನು ಹಂಚ್ತಕ್ಕಂಥ ಒಂದು ಫಲಾನುಭವಿಗಳಿಗೆ ಫಲಾನ ಹಂಚ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಬಟ್ ಆ ಸಂದರ್ಭದಲ್ಲಿ ನಾವೂ ಎಸ್ ಎಲ್ ಓ ಪೋಸ್ಟಿಂಗ ಬಂದವರು ಸ್ವಲ್ಪ ದಿವ್ಸ ಇರೋದು ಟ್ರಾನ್ಸ್ಫರ್ ಆಗೋದು ಸ್ವಲ್ಪ ದಿವ್ಸ ಇರೋದು ಟ್ರಾನ್ಸ್ಫರ್ ಆಗೋದು ಇಂಥಾ ಸಂದರ್ಭದಲ್ಲಿ ನಮ್ಮ ಯೋಜನೆಗಳ ಬಗ್ಗೆ ನಾನು ಎರಡು ಎಸ್ ಎಲ್ ಓ ಗಳಿಗೆ ಕೆ ಎಸ್ ಡೈರೆಕ್ಟ ಕೆ ಎ ಎಸ್ಸು ಅಸ್ಟೆಂಟ್ ಕಮಿಷ್ನರ್ ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಆದೋರಿಗೆ ನಾನು ತಿಳಿಸಿ ಹೇಳಿದಿನ್ ನಾನು ಸಾರ್ ನೀವು ಮುಂದೆ ಡೆಪ್ಟಿ ಕಮಿಷರ್ ಆಗೋವ್ರು ನೀವೂ ಯಾವುದೇ ಸಂದರ್ಭಲ್ಲಿ ಈ ರೀತೀ ಈ ಹಾದಿಯಲ್ಲಿ ಹೋಗುವಾಗ ಇದು ಲ್ಯಾಂಡ್ ಎಕ್ವೀಷನ್ ಪ್ರೋಸೆಸ್ ನಾನೇ ಮಾಡಿದ್ದು ಅಂತ ತಿಳ್ಕೊಂಡು ಅವ್ರು ಎದೆ ತಟ್ಟಿ ಹೇಳುವಂಥ ಒಂದು ಸಂದರ್ಭಇದು ದಯವಿಟ್ಟು ಮಾಡ್ಕೊಡಿರಿ ಅಂತಂದ್ರೂನೂ ಕೂಡ ಅವರು ಏನಾದರೂ ಒಂದು ಇದು ಮಾಡಿ ಮೊಟ್ಟ ಮೊದಲದ್ದು ಅದ್ರ ಬಗ್ಗೆ ಅವರಿಗೆ ತಿಳ್ವಿಕೇನೇ ಇರಲಿಲ್ಲ ಆಮೇಲೆ ತಿಳ್ವ ತಿಳಿದುಕೊಳ್ಳಬೇಕು ಇದು ಪ್ರಾಜೆಕ್ಟ್ ಮಾಡ್ಬೇಕು ಅನ್ನೊ ಆಸಕ್ತಿ ಇರಲಿಲ್ಲ ಅದಕ್ಕೆ ನಾವು ತಿಳಿಸಿದ್ರೂನೂ ಕೂಡ ಆ ಒಂದೂ ಬಾಣಾಪುರ ಅಂತ ಒಂದು ಆರ್ ಓ ಬಿ ರೆವೆನ್ಯೂ ಓವರ್ ಬ್ರಿಜ್ ಕನ್ಸ್ಟ್ರಕ್ಷನ್ ಸಲುವಾಗಿ ಹಂಡ್ರೆಡ್ ಪರ್ಸೆಂಟ್ ಅಕ್ವಿಸೀಷನ್ ಇತ್ತು ಅಲ್ಲಿ ನಾನು ತುಂಬ ಆಸಕ್ತಿವಹಿಸಿ ಕಟ್ಟಡ ಅಲ್ಲಿ ಕಟ್ಟಡವು ಬರ್ತಿದ್ದವು ಗಿಡ ಮರಗಳು ಬರ್ತಿದ್ದವು ಆಮೇಲೆ ಲ್ಯಾಂಡ್ ಬರ್ತಿತ್ತು ಇರಿಗೇಟೆಡ್ ಲ್ಯಾಂಡ್ಸ್ ಬರ್ತಿತ್ತು ಇವೆಲ್ಲವೂ ಸೇರಿಸಿ ಒಂದು ಪ್ರಜೆಕ್ಟ್ ಮಾಡಿದ್ವಿ ಕೊನೆ ಕೊನೆಗೆ ಅದನ್ನೆಲ್ಲ ಮಾಡಿಕೊಟ್ವಿ ಆಮೇಲೆ ನಂತರಾ ಈ ಈ ಈ ಒಣ ಬೇಸಾಯದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವೂ ಆರ್ ಎಫ್ ಸಿ ಟಿ ಎಲ್ ಎಲ್ ಆರ್ ಆ್ಯಕ್ಟ್ಗೆ ಮೂರು ಎರಡು ನೋಟಿಫಿಕೇಶನ್ ಆದಮೇಲೆ ಅವ್ರ ಹಕ್ಕಿರೋದಿಲ್ಲ ನಾವು ಅದನ್ನು ಸ್ವಾಧೀನ ಪಡಿಸ್ಕೊಂಡೆ ಬಿಡ್ತೀವಿ ಬಟ್ ಅದು ಅವಾಗ ನನ್ಗೆ ಭಾಳ ಆತಂಕ ಆಯ್ತು ಪಾಪ ಅವ್ರು ಜನರು ಮುಗ್ದ ಜನರೂ ಅವ್ರನ್ನ ನಾವು ಒತ್ತಾಯ ಪೂರ್ವಕವಾಗಿ ಸ್ವಾಧೀನ ಪಡಿಸ್ಕೊಂಡಂತ್ರೂನೂ ಕೂಡ ಅವರಿಗೆ ನಾವು ಪರಿಹಾರ ಕೊಡಲಿಕ್ಕೆ ವಿಳಂಬ ಆಗ್ತಾ ಹೋಯ್ತು ವಿಳಂಬ ಆಗ್ಬೇಕಾಯ್ತು ನಾವು ಎಷ್ಟೊಂದು ಪರದಾಡ್ಬೇಕಾಯ್ತಂದ್ರ ಎಸ್ ಎಲ್ ಓ ಗಳಿಗೆ ಸಿಕ್ಕಾಪಟ್ಟೆ ನಾವು ಕನ್ವೀನ್ಸ್ ಮಾಡ್ಬೇಕಾಯ್ತು ಒಬ್ಬಾ ಯ ಮೂರು ತಿಂಗ್ಳು ಅಥ್ವ ನಾಲ್ಕು ತಿಂಗ್ಳು ಇರೋವ್ರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಡ್ತ ಇದ್ದರು ಅವ್ರಿಗೆ ಮತ್ತು ನಾವೂ ಇನ್ನು ನಾವು ಅದು ಎಕ್ಚುಲಿ ವ್ಯವಸ್ಥೆ ಐತೆ ಅದು ಅದನ್ನೇ ನಾನು ಹೇಳ್ಬೇಕು ಈಗ ಅವ್ರು ದುಡ್ಡು ಇರಲಾರ್ದೆ ಯಾರೂ ಮಾಡೋಕೆ ತಯಾರಿಲ್ಲ ಇಲ್ಲಪ್ಪ ಮತ್ತು ಅದಕ್ಕೂ ಪರ್ಸಂಟೇಜ್ ಕೇಳ್ತಾ ಇದ್ರೂ ಅದಕ್ಕೆ ನಮಗೆ ತುಂಬ ಬೇಜಾರು ಆಗ್ತಾಯಿತ್ತು ಅದನ್ನಾ ಎಲ್ಲಿ ಯಾವ ರೀತಿ ಮಾಡ್ಬೇಕಂದರೆ ಒತ್ತಾಯ ಕೆಲ್ವೊಂದ್ ಒಂದು ಸಂದರ್ಭದಾಗ್ ಅಂತೂ ಒಬ್ಬ ಎಸ್ ಎಲ್ ಓ ಗೆ ಎಮ್ ಪಿ ಎಮ್ ಎಲ್ ಎ ಡೆಪ್ಟಿ ಕಮಿಷರೂ ಎಲ್ಲರ ಕಡೆ ಇಂದನೂ ನಾವೂ ನಾವೂ ಪರ್ದಾಡೋದನ್ನು ನೋಡಿ ಆ ಸಂದರ್ಭದಲ್ ಅವರು ಒಳ್ಳೆಯ ಎ ಡಿ ಸಿ ಇದ್ದರು ಆ ಎ ಡಿ ಸಿ ಅವರು ಮುತುವರ್ಜಿವಹಿಸಿ ಅದು ಅಂದ್ರೆ ಒಂದೊಂದು ಬ್ಯಾಚಲ್ಲಿ ಒಂದೊಂದು ಥರ ಇರ್ತರೆ ಅಂತ ನನಗೆ ಅನುಭವಕ್ಕೆ ಬಂದದ್ದು ಒಂದು ಆ ಬ್ಯಾಚಲ್ಲಿ ಇರ್ತಕ್ಕಂಥ ಅವ್ರ ಫ್ರೆಂಡ್ಸ್ ಸರ್ಕಲ್ ಏಳು ಎಂಟು ಜನ ಇದು ಸಂಪರ್ಕ ಬಂದು ಒಳ್ಳೆಯ ಅಧಿಕಾರಿಗಳವರು ಬಟ್ ಈಗ ನನಗೆ ಬಂದಂಥ ಒಂದು ಒಂದೊಂದು ಬ್ಯಾಚಿನವರು ಎಲ್ಲರೂ ಇದನ್ನೆ ಆಗಿದ್ರು ಅವರು ಬರೀ ಕರಪ್ಟ್ ವಿಚಾರದಲ್ಲಿದ್ದರು ನಾಲೆಜ್ ಇರಲಿಲ್ಲ ಹೀಗಾಗಿ ನನಗೆ ಬಹಳಾ ಒಂದು ದೊಡ್ಡ ಅನುಭವ ನನ್ನ ಜೀವನದಲ್ಲಿ ಅದು ಕೊನೆ ಹಂತದಲ್ಲಿ ಬಂತು ಬಟ್ ಎಸ್ ಎ ಲ್ಯಾಂಡ್ ಎಕ್ವೀಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಅದನ್ನು ಮಾಡೋದ್ರಿಂದ ಸರ್ಕಾರಕ್ಕೆ ಎಲ್ಲ ಯೋಜನೆಗಳು ಮೊದ್ಲು ನಾವು ಲ್ಯಾಂಡ್ ಎಕ್ವೀಷನ್ ಮಾಡ್ಕೊಂಡ್ರೇನೇ ಯೋಜನೆಗಳು ಪೂರ್ಣಗೊಳ್ಳಿಕ್ಕೆ ಅವಕಾಶ ಇರ್ತದೆ ಬರೀ ಒಂದೇ ಒಂದೂ ಒಬ್ಬ ಕೇಸಿನಲ್ಲಿ ಅದು ನಿಂತು ಬಿಡ್ತು ಅಂದರೆ ಇಡೀ ಯೋಜನೆ ಸ್ಥಗಿತಗೊಂಡಗೊಳ್ತವೆ ಅದಕ್ಕೆ ಭಾಳ ಅದಕ್ಕೆ ಮುತುವರ್ಜಿವಹಿಸಿ ನಾವೇ ಎಸ್ ಎಲ್ ಓ ಕೆಲ್ಸನೂ ಪ್ರತಿಯೊಂದು ನಾವೇ ಮಾಡ್ತಿದ್ವಿ ಈಗ ಪ್ರೆಸ್ಸರ್ ಹತ್ರ ಹೋಗೋದಾಗ್ಲಿ ತಲಾಟೆ ಹತ್ರ ಹೋಗೋದಾಗ್ಲಿ ಯಾವ್ಯಾವ ದಾಖಲಾತಿಗಳನ್ನ ಸಂಗ್ರಹ ಮಾಡೋದು ಸಂಗ್ರಹ ಮಾಡಿ ಅದನ್ನು ಸಬ್ಮಿಟ್ ಮಾಡೋದು ಸಬ್ಮಿಟ್ ಮಾಡಿದ ನಂತರ ಅವ್ರ ಅವಾರ್ಡ್ ಮತ್ತು ಸೈನ್ ಮಾಡೋದು ಎಸ್ ಎಲ್ ಓನ ಕೊನೆಗೆ ನಮ್ದು ಏನೂ ಅಧಿಕಾರ ಇರ್ತಿರಲಿಲ್ಲ ಆದರೆ ಎಲ್ಲನೂ ನಾವು ಮಾಡ್ತೆ ಮಾಡಿ ತೆಗೆದುಕೊಂಡು ಹೋದ್ರುನೂ ಕೂಡ ಅವರು ಪೆಂಡಿಂಗ್ ಇಡ್ತಾ ಇದ್ದರು ಸರಿಸಿ ಬಿಡ್ತಿದ್ದರು ಬಟ್ ಈ ಆರ್ ಎಫ್ ಸಿ ಟಿ ಎಲ್ ಎಲ್ ಆರ್ ಆ್ಯಕ್ಟ್ ಬಂದನಂತ್ರ ನನಗೆ ಒಳ್ಳೆಯ ಅನುಭವ ಅಂತಂದರೆ ಯಾವುದೇ ಆ ವಕೀಲ್ರದ್ದು ಅಲ್ಲೀ ಈ ಮಧ್ಯವರ್ತಿತನ ಇರೋದಿಲ್ಲ ನೇರವಾಗಿ ಅಧಿಕಾರಿಗಳಿಂದ್ ಮುಖಾಂತ್ರ ಆಗೋದರಿಂದ ರೈತ್ರಿಗೆ ಒಳ್ಳೆಯ ಲಾಭ ಇರ್ತದೆ ಅಲ್ಲಿ ಫಲಾನುಭವಿಗೆ ಯಾವುದೇ ಇದು ಇರೋದಿಲ್ಲ ಬಟ್ ಎಸ್ ಎಲ್ ಓಗಳು ಮಾತ್ರ ಅದನ್ನು ಎಸ್ ಎಲ್ ಓಗಳು ಅಂದರೆ ಅದು ಬೇ ಅದು ಅವ್ರು ಅದು ಅನ್ಬೋಸ್ಬೇಕು ಅದು ಎಸ್ ಎಲ್ ಓ ಪೋಸ್ಟ್ ಬಟ್ ಅದನ್ನು ಅನ್ಬೋಸೋಕೆ ಅವರು ಕೆಲವು ಮಂದಿ ಒಪ್ಪಲಿಲ್ಲ ಬಟ್ ಒಂದು ಇಬ್ಬರು ಮೂರು ಜನ ನಮ್ಗೆ ಒಳ್ಳೆಯ ಸಹಕಾರ ಕೊಟ್ಟದ್ದಕ್ಕೆ ಆ ಪ್ರಕ್ರಿಯೆಯನ್ನಗೊಳಿಸಿ ಪೂರ್ಣಗೊಳಿಸಿ ಫಲಾನುಭವಿಗೆ ನಾವೂ ದುಡ್ಡನ್ನು ಅವರು ನೇರವಾಗಿ ಅವ್ರ ಅಕೌಂಟಿಗೆ ಜಮಾ ಆಗಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಪಟ್ವಿ ಪ್ರಯತ್ನ ಪಟ್ಟದ್ದಕ್ಕೂ ಸಾರ್ಥಕ ಆಯಿತು ಆ ಕೆಲವೊಂದು ಅಂತಹ ಸಂದರ್ಭದಲ್ಲೀ ಈ ರೆವೆನ್ಯೂ ಸಹ ಹಂತದಲ್ಲಿಯೂ ಕೆಲವೊಂದು ತಪ್ಪು ತಡೆಗಳು ಇರ್ತಾವು ಹಿಸ್ಸಾ ಬದಲಿ ಇರ್ತದೇ ಆಮೇಲೇ ಸರ್ವೆ ನಂಬರ್ ಬೇರೆ ಇರ್ತದೆ ಆಮೇಲೆ ಅನುಭವದಾರರು ಬೇರೆ ಇರ್ತಾರೆ ಸರ್ವೆ ನಂಬರ್ ಬೇರೆ ಇರ್ತದೆ ಅದು ಅದು ಅದಲು ಬದಲು ಅಂತ ತಿಳ್ಕೊಂಡು ಒಂದು ಯಲಬುರ್ಗ ತಾಲೂಕಿನಲ್ಲಿ ಎಲ್ಲೋ ಬೇರೆ ಕಡೆಯೂ ಇದೆ ಅಂತ ಕೇಳೀನೆ ಬಟ್ ಯಲಬುರ್ಗ ತಾಲೂಕಿನಲ್ಲಿ ಆ ಅದಲು ಬದಲು ಅಂತಾರೆ ಬಟ್ ಅವ್ರು ಅನ್ಬೋಸ್ತಿರಕ್ಕಂಥ ಜಮೀನೂ ಒಂದು ಬಟ್ ಅದ್ರಗ ಇರ್ತಕ್ಕಂಥ ಸರ್ವೆ ನಂಬರ್ ಬೇರೆ ಬಟ್ ಇನ್ನೊಬ್ಬರು ಅದೇ ಹೆಸ ಹೆಸ್ರಿನವ್ರು ಅವ್ರು ಇವ್ರ ಜಮೀನಲ್ಲಿ ಇವ್ರು ಅವ್ರ ಜಮೀನಲ್ಲಿ ಹೀಗೆ ಅದಲು ಬದಲು ಆಗಿರ್ತದೆ ಅದನ್ನು ಕೂಡ ನಾವು ತಲಾಟಿ ಒಳಗೆ ಕನ್ವೀನ್ಸ್ ಮಾಡಿ ಆವತ್ತು ತಹಶಿಲ್ದಾರ್ಗಳು ನಮ್ಗೆ ಸಾಕಷ್ಟು ಸಹಕಾರ ಕೊಟ್ಟರು ಬಟ್ ಎಸ್ ಎಲ್ ಓಗಳ ಸಹಕಾರ ಸಿಗೋದು ಭಾಳ ಕಷ್ಟ ಇದೆ ಎಸ್ ಎಲ್ ಓಗಳು ದಯವಿಟ್ಟು ಅದನ್ನು ಭಾಳ ಮುತುವರ್ಜಿವಹಿಸಿ ಎಸ್ ಎಲ್ ಓಗಳು ಕೆಲಸ ಮಾಡಿದರೆ ನಮ್ಮ ದೇಶದಲ್ಲಿ ಅದಕ್ಕೊಂದೂ ಎಸ್ ಎಲ್ ಓಗಳಿಗೆ ಒಂದು ಕಡಿವಾಣ ಹಾಕಬೇಕು ಇಲ್ಲ ಎಸ್ ಎಲ್ ಓಗೇನೇ ಒಂದು ನೇರವಾಗೆ ಪೋಸ್ಟಿಂಗೆ ಇರ್ಬೇಕು ಎಸ್ ಎಲ್ ಓ ಸಲುವಾಗಿ ಅಂತ ನನಗೇ ಅದನ್ನು ನನ್ನ ಒಂದು ಅಭಿಪ್ರಾಯವನ್ನು ಹೇಳಿ ಹೇಳ್ತೀನಿ ಅದು ಎಸ್ ಎಲ್ ಓ ಅಂದರೆ ನಮ್ಮ ದೇಶದ ಒಂದು ಯೋಜನೆಗಳನ್ನು ಚಾಲನೆ ಕೊಡಲಿಕ್ಕೆ ಅಥ್ವ ಅತ್ಯಂತ ಪ್ರಮುಖ ಆದಂಥ ಸ್ಥಾನ ಅದಕ್ಕೆ ಈ ಸರ್ಕಾರದೋರು ಕೂಡ ಎಸ್ ಎಲ್ ಓ ಆಫೀಸುಗಳಿಗಾಗಲೀ ಎಸ್ ಎಲ್ ಓಗಳಿಗಾಗಲೀ ಒಂದು ಒಳ್ಳೆಯ ಸೌಕರ್ಯಗಳನ್ನು ಕೊಡಬೇಕು ಅವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅವ್ರಿಗೆ ಟಾರ್ಗೆಟು ಕೊಡಬೇಕು ನೀ ಇಂಥಾ ತಾರೀಕಿನಲ್ಲಿ ಇಂಥ ಇದನ್ನು ಪೂರ್ಣಗೊಳಿಸ್ಬೇಕು ಅಲ್ಲಿ ತಡ್ದು ಇದ್ದ ಅಡೆತಡೆಗಳನ್ನು ನೀವು ಸರ್ಕಾರಕ್ಕೆ ತಿಳಿಸ್ಬೇಕ್ ಅಂತ ತಿಳ್ಕೊಂಡು ಅವರಿಗೆ ನೀವೂ ನಾವು ಅದನ್ನು ಕೊಡಬೇಕಾಗುತ್ತೆ ಸರ್ಕಾರದಿಂದ ಅವ್ರಿಗೆ ನಿರ್ದೇಶನ ಕೊಟ್ಟರೆ ಇನ್ನೂಹೆಚ್ಚು ಅವರೂ ಇದನ್ನು ಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ಬೋದು ಯಾಕಂದರೆ ಅಲ್ಲಿ ಲ್ಯಾಂಡ್ ಎಕ್ವೀಷನಲ್ಲಿ ಸಾಕಷ್ಟು ಅಡೆತಡೆಗಳೂನೂ ಭಾಳ್ ಇರ್ತವೆ ಅದು ಇಲ್ಲ ಅನ್ನೋಂಗಿಲ್ಲ ಬಟ್ ಇಲ್ಲಿ ಆರ್ ಎಫ್ ಸಿ ಟಿ ಎಲ್ ಎಲ್ ಆರ್ ಆ್ಯಕ್ಟ್ ಆ್ಯಕ್ಟಿನಲ್ಲಿ ಅವನ್ನೆಲ್ಲ ಹೊಡೆದಾಕಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ ಆದ್ರೂನೂ ಕೂಡ ಇವು ಎಸ್ ಎಲ್ ಓ ಆ ಪೋಸ್ಟ್ ಏನಿವೆ ಅದಕ್ಕೆ ಒಂದು ಸ್ವಲ್ಪ ಸಂಕೀರ್ಣವಾದಂಥ ಒಂದು ವ್ಯವಸ್ಥೆ ಅದು ಅವ್ರು ಎಸ್ ಎಲ್ ಓ ಅಂದರೆ ಅಸಿಸ್ಟೆಂಟ್ ಕಮಿಷ್ನರ್ ಕ್ಲಾಸ್ ಒನ್ ಪೋಸ್ಟಿನಲ್ಲಿ ಕೊನೆ ಹಂತ ಅಂತ ಒಂದು ಏನೋ ಒಂದು ಅದು ತಲೆಯಲ್ಲಿ ಐತೆ ಅವರಿಗೆ ಆದ್ರಾ ಎಸ್ ಎಲ್ ಓ ಅಂದರೆ ಪನಿಷ್ಮೆಂಟ್ ಪೋಸ್ಟ್ ಅಂತಾನೂ ಅವ್ರು ಅಂತಾರೆ ರೆವೆನ್ಯೂ ಡೆಪಾರ್ಟ್ಮೆಂಟಲ್ಲಿ ಆ ರೀತಿ ಆಗಲಾರ್ದ ಆ ಕೆಲಸ ಮುತುವರ್ಜಿವಹಿಸಿ ಮಾಡಿದ್ರೆ ಅದ್ರಂಥ ಶ್ರೇಷ್ಟವಾದ ಕೆಲ್ಸವೇ ಯಾವುದೂ ಇಲ್ಲ ಅಂತ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ನನಗೆ ಆದಂಥ ಅನುಭವ ಆದರೆ ಪೇಮೆಂಟ್ ಆದ ತಕ್ಷಣ ರೈತರು ಈ ಒಣ ಬೇಸಾಯವಾದ ರೈತರಿಗೆ ಅದರಲ್ಲೀ ದುಡ್ಡು ಬರುವ ಪ್ರತಿ ವರ್ಷ ಬೆಳಿತಕ್ಕಂಥ ಬೆಳೆಗಿಂತ ಇಲ್ಲಿ ದುಡ್ಡು ಬಂದ ತಕ್ಷಣ ಅವ್ರು ಸ್ವಲ್ಪಾ ಮಟ್ಟಿಗೆ ಖುಷಿಪಡ್ತಾರೆ ಅವ್ರ ದುಡ್ಡು ಅವ್ರ ಲ್ಯಾಂಡ್ ಹೋದ್ರುನೂ ಕೂಡ ಖುಷಿಪಡ್ತಕ್ಕಂಥ ಜನರೂ ಎಷ್ಟೋ ಜನ ಅದರ ಅದಕ್ಕೆ ಲ್ಯಾಂಡ್ ಎಕ್ವೀಷನ್ ಮಾಡ್ಕೋಳೋಕೆ ಆ ಇದು ಜಾಗದಾಗ ಏನೋ ಒಂದು ನಾಲ್ಕು ಕಾಳು ಬೆಳಿತಿರ್ತಾರೆ ಬಟ್ ಅದನ್ನು ಕಸ್ಕೊಂಡು ಕುಂತಾಗ ಅವ್ರಿಗೆ ಬೇಜಾರು ಆಗ್ತದೆ ತಕ್ಷಣ ಅದು ಎಸ್ ಎಲ್ ಓ ಮುತುವರ್ಜಿವಹಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಿ ಅವ್ರಿಗೆ ಅವ್ರಿಗೆ ಫಲಾನುಭವಿಗೆ ದುಡ್ಡನ್ನು ಹಂಚಿಕೊಟ್ರೆ ಅವರು ಆನಂದ ಪಡ್ತಾರೆ ಖುಷಿಪಡ್ತಾರೆ ಆದ್ದರಿಂದ ನಮ್ಮ ಸರ್ಕಾರದ ಯೋಜನೆಗಳು ಚಾಲನೆಯಲ್ಲಿ ಬರ್ತಾವು ಒಳ್ಳೆಯ ರೀತಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ